ದವಾಖಾನೆ ಆಸ್ಪೆಟಲ್ ಹಾಸ್ಪೆಟಲ್ ಅಂದರೆ ಎಲ್ಲರಿಗೂ ಉಪಯೋಗ ಇರುವಂಥದ್ದು ಗೋರ್ಮೆಂಟ್ ಹಾಸ್ಪೆಟಲ್ ಮೈಸೂರಿನಲ್ಲಿ ಕೆ ಆರ್ ಎಸ್ ಹಾಸ್ಪೆಟ್ಲ್ ಅಂದರೆ ಫೇಮಸ್ ಮೈಸೂರಿಗೆನೇ ಅದು ಕೃಷ್ಣರಾಜೇಂದ್ರ ಒಡೆಯರ್ ಅಂತ ಕೆ ಆರ್ ಎಸ್ ಕೃಷ್ಣರಾಜೇಂದ್ರ ಇದು ಅಲ್ಲಿ ಎಲ್ಲ ಥರ ಸವಲತ್ತುಗಳು ಬಡವರಿಗೆ ಎಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಹಾಗೆ ಪ್ರೈವೇಟ್ ಕ್ಲಿನಿಕ್ಗಳಿದೆ ಡೆಂಟಲ್ ಕ್ಲಿನಿಕ್ ಇದೆ ಐ ಕ್ಲಿನಿಕ್ ಇದೆ ಇಯರ್ ಇ ಎನ್ ಟಿ ಕ್ಲಿನಿಕ್ ಇದೆ ಪ್ರೈವೇಟಲ್ಲು ಇರುತ್ತೆ ಗೌರ್ಮೆಂಟಲ್ಲು ಇರುತ್ತೆ ಗೌರ್ಮೆಂಟಲ್ಲಿ ನೀವು ತುಂಬ ಅಂದರೆ ಎಲ್ಲ ಫ್ರೀ ಟ್ರೀಟ್ಮೆಂಟು ಗೌರ್ಮೆಂಟಿಂದ ಜನಗಳಿಗೆ ಕೊಡ್ತಾರೆ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೋದು ಫ್ರೀಯಾಗಿ ಹಾಗೆ ಪ್ರೈವೇಟ್ ಆಸ್ಪತ್ರೆಯಲ್ಲೂ ತಗೊಳ್ಬೋದು ಅಲ್ಲಿಗೆ ಮೈಸೂರಿಗೆ ಬಂದರೆ ಮೈಸೂರು ಅಂತಲ್ಲ ಎಲ್ಲ ಕಡೆ ಎಲ್ಲೇ ಹೋಗ್ಲಿ ಗೋರ್ಮೆಂಟ್ ಆಸ್ಪತ್ರೆನೇ ಜನ ಲೈಕ್ ಮಾಡೋದು ಹಾಗಂದ್ರೆ ಪರಿಸ್ಥಿತಿ ಹಂಗಿರುತ್ತೆ ಈ ಪ್ರೈವೇಟಿಗೆ ಹೋಗ್ಬಿಟ್ರೆ ಅಷ್ಟು ದುಡ್ಡು ಇಷ್ಟು ದುಡ್ಡು ಪ್ರತಿಯೊಂದಕ್ಕೂ ದುಡ್ಡು ಸ್ಕ್ಯಾನಿಂಗ್ ದುಡ್ಡಾಗುತ್ತೆ ಪ್ರತಿಯೊಂದಕ್ಕೂ ದುಡ್ಡಾಗುತ್ತೆ ಹಂಗಾಗಿ ಜನಗಳು ಪೂರ ಗೋರ್ಮೆಂಟ್ ಆಸ್ಪತ್ರೆಯೇ ಡಿಪೆಂಡ್ ಆಗಿರ್ತಾರೆ ಗೋರ್ಮೆಂಟ್ ಆಸ್ಪೆಟ್ಲಲ್ಲಿ ಪ್ರತಿಯೊಂದು ಬೇರೆ ಬೇರೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಸೆಕ್ಷನ್ ಇರುತ್ತೆ ಅಂದರೆ ಇ ಸಿ ಜಿಗೆ ಬೇರೆ ಇರುತ್ತೆ ಎಕ್ಸರೆಗೆ ಬೇರೆ ಇರುತ್ತೆ ಬ್ಲಡ್ ಟೆಕ್ಶ್ಟಿಗೆ ಬೇರೆ ಇರುತ್ತೆ ಪ್ರತಿಯೊಂದಕ್ಕೂ ಅಂತ ಅಂತವಾಗಿ ನಾವು ಏನು ನೋವಿದೆ ಅಂತ ಹೋಗ್ತೀವಿ ಅದಕ್ಕೇನು ಡಾಕ್ಟ್ರ ತ್ರೊ ಚೆಕಪ್ ಮಾಡ್ಸ್ಬೇಕು ಅಂತ ಬರ್ಕೊಡ್ತಾರೊ ಆ ವಾರ್ಡಿಗೆ ರೂಮ್ ನಂಬರ್ಗೆ ಹೋಗಿಬಿಟ್ಟು ಅಲ್ಲಿ ಚೆಕಪ್ ಮಾಡಿಸ್ಬೇಕು ಆಗ ಅದನ್ನ ರಿಪೋರ್ಟ್ ತಂದು ಡಾಕ್ಟ್ರಿಗೆ ತೋರಿಸ್ಬೇಕು ಹಾಗೆ ಎಲ್ಲ ಕಡೆ ಬ್ಲಡ್ ಚೆಕ್ಕಿಗೆ ಬೇರೆ ಇದೆ ಯೂರಿನ್ ಚೆಕ್ಕಿಗೆ ಬೇರೆ ಇದೆ ಇ ಸಿ ಜಿಗೆ ಬೇರೆ ಇದೆ ಹಾಗಾಗಿ ಇದು ಕೈ ಕಾಲು ಮುರಿದಾಗ ಅದು ಬೇರೆ ವಾರ್ಡಿದೆ ಮತ್ತು ಎಮರ್ಜೆನ್ಸಿ ವಾರ್ಡ್ ಬೇರೆ ಇದೆ ಪ್ರತಿಯೊಂದಕ್ಕೂ ವಾರ್ಡ್ ಟೈಪ್ ಇರುತ್ತೆ ಅದಕ್ಕೆ ನೇಮ್ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ ಆಸ್ಪತ್ರೆಗಳಲ್ಲಿ ಅದನ್ನು ಹೋಗಿ ಫಾಲೋ ಮಾಡ್ಬೇಕು ನಾವು ಎಲ್ಲಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಈಗ ಎಮರ್ಜೆನ್ಸಿ ಎಮರ್ಜೆನ್ಸಿ ಆಗೋ ಆ್ಯಕ್ಸಿಡೆಂಟ್ ಆಗಿರುತ್ತೆ ಅರ್ಜೆಂಟ್ ಅರ್ಜೆಂಟಲ್ಲಿ ಬರ್ತೀವಿ ಅಲ್ಲಿ ಎಮರ್ಜೆನ್ಸಿ ವಾರ್ಡ್ ಅಂತಂದ್ ಇರುತ್ತಾ ಅಲ್ಲಿಗೆ ಎಂಟ್ರಿ ಕೊಟ್ಟು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಅಲ್ಲಿಗೆ ಎಂಟ್ರಿ ಕೊಟ್ಟರೆ ಅವ್ರಿಗೆ ಏನಾಗಿದೆ ಅನ್ನೋದನ್ನ ಚೆಕ್ ಮಾಡಿ ಅವರಿಗೆ ಆಪ್ರೇಷನ್ ಮಾಡಬೇಕಾ ಇಲ್ಲ ಏನು ಆಗಬೇಕು ಆ ಥರ ಚೆಕ್ ಮಾಡಿ ಅವರಿಗೊಂದು ರಿಪೋರ್ಟು ಕೊಡ್ತಾರೆ ಅವರು ಹಾಗೆ ಪ್ರತಿಯೊಂದು ಕಣ್ಣಿಂದ ದೂರದೃಷ್ಟಿ ದೂರ ದೃಷ್ಟಿ ಹತ್ತಿರ ದೃಷ್ಟಿ ಕೆಲವರಿಗೆ ಕಣ್ಣಿಂದು ಪ್ರಾಬ್ಲಮ್ ಇರುತ್ತೆ ಕಣ್ಣು ಆಸ್ಪತ್ರೆ ಕಣ್ಣು ಕಣ್ಣು ಐ ಕ್ಲಿನಿಕ್ ಎನ್ ಇ ಎನ್ ಟಿ ಕ್ಲಿನಿಕ್ ಅಂಥೇಳಿ ಇಯರ್ ನೋಸು ಟಂಗ್ ಅಂತ ಮೂರು ಒಂದು ಕಾರ್ಡು ಅದು ಮೊದಲು ಕಾರ್ಡ್ ಮಾಡ್ಸ್ಬೇಕು ಒಂದು ಟೆನ್ ರುಪೀಸ್ ಕೊಟ್ಟು ಕಾರ್ಡ್ ಮಾಡಿಸ್ಬೇಕು ಗೋರ್ಮೆಂಟ್ ಆಸ್ಪತ್ರೆ ಅಷ್ಟೇ ಬೇರೆ ಏನಿಲ್ಲ ಕಾರ್ಡ್ ಮಾಡ್ತೀರೆ ಅಲ್ಲಿ ಹೋಗಿ ಆ ಜಾಗದಲ್ಲಿ ಹೋಗಿ ಚೆಕ್ ಮಾಡಿಸ್ಬೇಕು ಫ್ರೀ ಟ್ರೀಟ್ಮೆಂಟ್ ಎಲ್ಲ ಇರುತ್ತದೆ ಪ್ರೀ ಟ್ರೀಟ್ಮೆಂಟ್ ತಗೊಳ್ಬೇಕು ಹಾಗೆ ಬಡವ್ರಿಗೆ ಒಂದು ಹಳ್ಳಿಯಿಂದ ಬರೋ ಜನಗಳಿಗೆ ತುಂಬ ಉಪಯೋಗವಾಗಿದೆ ಇದನ್ನೇ ನಂಬ್ಕೊಂಡು ಬರ್ತಾರೆ ಹಳ್ಳಿಯಿಂದ ಜನಗಳು ಮೈಸೂರಿಗೆ ಹೋಗೋಣಪ್ಪಾ ಅಲ್ಲಿ ಹೋಗೋಣ ಅಂದರೆ ಗೋರ್ಮೆಂಟ್ ಆಸ್ಪಿಟ್ಲೆ ನಂಬ್ಕೊಂಡು ಬರೋದು ಜನ ಜಾಸ್ತಿ ಯಾಕೆಂದ್ರೆ ಅಲ್ಲಿ ಅವರಿಗೆ ಹಣ ಇರೋದಿಲ್ಲ ದುಡ್ಡಿರೋದಿಲ್ಲ ಅವರಿಗೆ ಟ್ರೀಟ್ಮೆಂಟ್ ತಗೊಳ್ಳೊಕಲ್ಲ ಇಲ್ಲ ಆದ್ರೆ ಫ್ರೀ ಇರುತ್ತೆ ಗೋರ್ಮೆಂಟ್ ಆಸ್ಪೆಟ್ಲಲ್ಲಿ ಆಲ್ ಓವರ್ ಸ್ಟೇಟ್ ಗೋರ್ಮೆಂಟ್ ಆಸ್ಪ್ ಎಲ್ಲ ಗೋರ್ಮೆಂಟ್ ಆಸ್ಪೆಟ್ಲು ಆಲ್ ಓವರ್ ದ ಸ್ಟೇಟ್ ಎಲ್ಲ ಫ್ರೀ ಟ್ರೀಟ್ಮೆಂಟ್ ಕನ್ಸಲ್ಟೇಷನ್ ಎಲ್ಲ ಫ್ರೀ ಅಲ್ಲಿ ಇದೂ ಎಕ್ಸಾಂಪಲ್ ಪ್ರೈವೇಟ್ ಆದರೆ ಕನ್ಸಲ್ಟೇಷನ್ ಫೀಸೂ ಕೊಡಬೇಕು ಆ ಟ್ರೀಟ್ಮೆಂಟ್ಗೂ ದುಡ್ಡು ಕೊಡ್ಬೇಕು ಪ್ರತಿಯೊಂದಕ್ಕೂ ದುಡ್ಡು ಪ್ರೈವೇಟಿಗೆ ಹೋದರೆ ಹಾಗಾಗಿ ಜನಗಳು ಪಾಪ ತುಂಬ ಒಂದು ಬಡ ಜನತೆಗಳು ಎಲ್ಲಿ ಹೋಗೋಕ್ಕಾಗುತ್ತೆ ಪ್ರೈವೇಟಿಗೆ ಅಷ್ಟೊಂದು ಹಣ ಕೊಟ್ಟು ಅವ್ರಿಗೆ ಒಂದು ಚೇತರಿಸ್ಕೊಳ್ಳೋಕಂತ ಶಕ್ತಿ ಇರೋದಿಲ್ಲ ಹಾಗಾಗಿ ಗೋರ್ಮೆಂಟ್ ಆಸ್ಪತ್ರೆಗೆಲ್ಲ ಲೈಕ್ ಮಾಡಿ ಈ ಆಸ್ಪೆಟ್ಲಿಗೆ ಬರ್ತಾರೆ ಹಾಗೂ ಅದರಲ್ಲೇ ಟ್ರೀಟ್ಮೆಂಟು ತಗೊಳ್ತಾರೆ ಹುಷಾರು ಆಗುತ್ತೋ ಇಲ್ಲವೋ ಅದು ನೆಕ್ಶ್ಟು ಅವ್ರು ಹೇಳಿದ ಡೇಟಿಗೆ ಬರ್ಬೇಕು ಮತ್ತು ಚಕಪ್ ಮಾಡಿಸ್ತಾ ಇರ್ಬೇಕು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಟ್ಬಿಟ್ಟು ನೋಡ್ಕೊಳ್ಬೇಕು ಡಾಕ್ಟ್ರ್ಗಳು ಕನ್ಸಲ್ಟ್ ಮಾಡ್ತಾಯಿರ್ಬೇಕು ಅವಾಗವಾಗ ಏನಾದರೂ ನೆಗ್ಲೆಟ್ ಮಾಡಬಾರ್ದು ಡೈರೆಕ್ಟ್ ಆಸ್ಪೆಟ್ಲಿಗೆ ಬಂದ್ಬಿಟ್ಟು ಕ್ಲೀನಾಗೆ ಏನೇನಾಗಿದೆ ಚಕಪ್ ಮಾಡಿಸ್ಬಿಟ್ಟು ಅದಕ್ಕೇನು ಟ್ರೀಟ್ಮೆಂಟ್ ಕೊಡ್ತಾರೆ ಅವರು ಟಿಕೇಟ ಟ್ರೀಟ್ಮೆಂಟು ತಗೊಳ್ಬೇಕು ನಾವು ಹಾಗೆ ಬೆಳಗ್ಗೆ ಎಂಟ್ರಿಂದ ಐದು ಗಂಟೆ ತನಕ ಇಲ್ಲಿ ಶಿಫ್ಟ್ ವೈಸು ಇರುತ್ತೆ ಬೆಳಗ್ಗೆ ಸಾಯಂಕಾಲದ ಥರ ಮೂರು ಶಿಫ್ಟಲ್ಲೂ ಡಾಕ್ಟ್ರ್ ಇರ್ತಾರೆ ಕನ್ಸಲ್ಟೇಷನ್ ಎಲ್ಲಿ ಬೇಕೋ ಹೋಗ್ಬೋದು ಪ್ರೈವೇಟಿಗಾದರೆ ಪ್ರತಿಯೊಂದಕ್ಕೂ ಹಣ ಕೊಡ್ಬೇಕಾಗುತ್ತೆ ಹಂಗಾಗಿ ಜನಗಳು ಬಹಳ ಗೋರ್ಮೆಂಟ್ ಆಸ್ಪೆಟಲ್ ಲೈಕ್ ಮಾಡ್ತಾರೆ ಯಾಕೆಂದ್ರೆ ಪ್ರೈವೇಟ್ ಅಂದರೆ ಒಂಥರ ಹೈ ಲೆವೆಲ್ ಹೈ ಲೆವೆಲ್ ಜನ ಮಾತ್ರ ಅಲ್ಗೆ ಹೋಗೋದು ಬಡವ್ರಿಗೆ ಹೋಗ್ಲಿಕ್ಕೆ ಶಕ್ತಿ ಇರೋದಿಲ್ಲ ಅಲ್ಲಿಗೆ ಯಾಕೆಂದ್ರೆ ಅಷ್ಟು ಹಣ ಕರ್ಚಾಗ್ತದೆ ಪ್ರೈವೇಟಲ್ಲಿ ಇಲ್ಲಿ ಇ ಸಿ ಜಿ ಫ್ರೀ ಮಾಡ್ದ್ರೆ ಅಲ್ಲಿ ಇ ಸಿ ಜಿಗೆ ಎಷ್ಟೋ ದುಡ್ಡು ಹಣ ತಗೊಳ್ತಾರೆ ಅಲ್ಲಿಗೂ ಇಲ್ಲಿಗೂ ಭಾಳ ದ್ಯಾರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಗೋರ್ಮೆಂಟ್ ಆಸ್ಪೆಟ್ಲಿಗು ಪ್ರೈವೇಟ್ ಹಾಸ್ಪೆಟ್ಲಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ಲಿ ಪ್ರತಿಯೊಂದಕ್ಕೂ ದುಡ್ಡು ಕೊಡಬೇಕು ಪ್ರೈವೇಟ್ ಆಸ್ಪತ್ರೆಲಿ ಇಲ್ಲಿ ಗೋರ್ಮೆಂಟ್ ಆಸ್ಪತ್ರೆಗೆ ಯಾವುದಕ್ಕು ಹಣ ಇಲ್ಲ ಫ್ರೀ ಟ್ರೀಟ್ಮೆಂಟು ಹಾಗೆ ಪಾಪ ಬಡ ಜನತೆಗಳು ಮಕ್ಳು ಮಕ್ಳಿಗೆ ಇರುತ್ತೆ ಮಕ್ಳು ಹಾಸ್ಪೆಟ್ಲ್ ಇರುತ್ತೆ ಮೆಟರ್ನರಿ ಆಸ್ಪೆಟಲ್ನಲ್ಲಿದ್ದರೆ ಬೇರೆ ಆಸ್ಪೆಟ್ಲ್ ಅದೂ ಪಶು ವೈದ್ಯ ಚಿಕಿತ್ಸಾ ಘಟಕ ಹಾಸ್ಪೆಟ್ಲುಗಳೆಂದ್ರೆ ಭಾಳ ಹೆಲ್ಪಾಗುತ್ತೆ ಮತ್ತೆ ಹೆಣ್ಣು ಹೆರಿಗೆ ಆಸ್ಪತ್ರೆ ಇರುತ್ತೆ ಮಕ್ಳು ಆಸ್ಪತ್ರೆ ಮಕ್ಳಿಗೆ ಮಕ್ಕಳ ತಜ್ಞರು ಬರ್ತಾರೆ ಹೆರಿಗೆಗೋದರೆ ಡಾಕ್ಟ್ರುಗಳು ಬರ್ತಾರೆ ಏನು ಅವರಿಗೆ ತೊಂದರೆ ಆಗಿದೆ ಅಂತೆಲ್ಲ ಚೆಕಪ್ ಮಾಡಿ ಎಲ್ಲ ಟ್ರೀಟ್ಮೆಂಟು ಕೊಡ್ತಾರೆ ಅದೇ ಥರ ನಮಗೇನಾದ್ರುನು ಗೋರ್ಮೆಂಟ್ ಆಸ್ಪೆಟ್ಲೇ ನೈನ್ಟಿ ಪೆರ್ಸೆಂಟ್ ಅದಕ್ಕೆ ನಮಗೆ ಬೆನಿಫಿಟ್ ಆಗುತ್ತೆ ಬಡವರಿಗೆ ಬಡ ಜನತೆಗೆಲ್ಲ ಅದೇ ಮೇಯ್ನ್ ಇಂಪಾರ್ಟೆಂಟು ಗೋರ್ಮೆಂಟ್ ಆಸ್ಪತ್ರೆಗೂ ಪ್ರೈವೇಟ್ ಆಸ್ಪತ್ರೆಗೂ ತುಂಬ ವ್ಯತ್ಯಾಸ ಇದೆ ಇಲ್ಲಿ ಹಣ ಇದ್ದವರಿಗೆ ಮಾತ್ರ ಪ್ರೈವೇಟ್ ಆಸ್ಪತ್ರೆ ನಮ್ಮಂಥ ಬಡವ್ರೆಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಹೋಗಲಿಕ್ಕೆ ಆಗುವುದಿಲ್ಲ ಹಾಗಾಗಿ ನಾವೆಲ್ಲ ಗೌರ್ಮೆಂಟ್ ಆಸ್ಪತ್ರೆನ ಅವಲಂಬನೆ ಮಾಡ್ಕೊಂಡಿದ್ದೀವಿ ಈಗ ಪ್ರತಿಯೊಬ್ಬರೂನು ಅಷ್ಟೇ ಈಗ ಹಳ್ಳಿಯಿಂದ ಬರೋ ಜನ ಇಲ್ಲಿಗೆ ಹಣ ಇಟ್ಟಿರ್ತಾರೆ ಇಲ್ಲ ಪಾಪ ಡೈರೆಕ್ಟ್ ಅಷ್ಟು ದೂರದಿಂದ ಬಂದೂನು ಅವರು ಗೋರ್ಮೆಂಟ್ ಆಸ್ಪತ್ರೆಗೇನೆ ಇಷ್ಟಪಡೋದು ಅಲ್ಲೋಗಿ ಅಲ್ಲೊಂದು ಹತ್ತು ರೂಪಾಯಿ ಕೊಟ್ಟು ಕಾರ್ಡ್ ಮಾಡ್ಸ್ಕೊಳ್ಬೇಕು ಅಲ್ಲೋಗಿ ಕನ್ಸಲ್ಟ್ ಆಗಲಿ ಎಲ್ಲಿ ರೂಮ್ ಅಂತ ಕೇಳಿದ್ರೆ ಅವ್ರು ಹೇಳಿ ರೂಮ್ ಬರೆದ್ಕೊಡ್ತಾರೆ ಇಂಥ ಡಾಕ್ಟ್ರ್ ಹತ್ತಿರ ಹೋಗಿ ಏನಾಗಿದೆ ಅಂತ ಕೇಳ್ತಾರೆ ಇವ್ರಿಗೆ ಕೇಳ್ಬಿಟ್ಟು ಬಂದರೆ ಅಲ್ಲಿ ರೂಮಿಗೋಗಿ ಕಾಂಟೆಕ್ಟ್ ಅಲ್ಲಿ ಕ್ಯೂ ಸಿಸ್ಟಮ್ ನಿಂತ್ಕೊಂಡು ಲೈನಿಗೆ ಒಬ್ರ ಹಿಂದೆ ಒಬ್ಬರು ಹೋಗಿ ಡಾಕ್ಟ್ರಿಗೆ ತೋರ್ಸ್ಕೊಳ್ಬೇಕು ಈ ಥರ ಆಗಿದೆ ಈ ಥರ ಆಗಿದೆ ಮತ್ತು ಅವ್ರ ಏನು ಕಷ್ಟ ಇದ್ದರೂನು ಅವ್ರ ಹತ್ತಿರ ತೋರಿಸ್ಕೊಂಡ್ರೆ ಅವರು ಒಳ್ಳೆಯ ಟ್ರೀಟ್ಮೆಂಟು ಕೊಡ್ತಾರೆ ಅಂದ್ರೆಲ್ಲ ಬರ್ಕೊಡ್ತಾರೆ ಏನಾದ್ರೂ ಆಗಿದ್ದರೆ ಆಪ್ರೇಷನ್ ಮಾಡ್ಬೇಕಾಗುತ್ತಾ ಏನು ಅಂತ ಡಿಟೈಲಾಗಿ ನೋಡ್ತಾರೆ ಡಾಕ್ಟ್ರು ಒಂದೇ ದಿನಕ್ಕೆ ನೋಡೋಕ್ಕಾಗೋಲ್ಲ ನಾಳೆ ಬನ್ನಿ ಫಶ್ಟು ಟ್ರೀಟ್ಮೆಂಟ್ ಕೊಡುತ್ತಾರೆ ಟ್ಯಾಬ್ಲೆಟ್ ಕೊಡ್ತಾರೆ ಆಮೇಲೆ ಆಮೇಲೆ ಸ್ವಲ್ಪ ದಿನ ಬಿಟ್ಟು ಬನ್ನಿ ಅಂತಾರೆ ಮತ್ತು ಹೋದ್ಮೇಲೆ ಅದು ಗುಣ ಆಗಲಿಲ್ಲ ಅಂದರೆ ಇಂಜೆಕ್ಷನ್ ಕೊಡ್ತಾರೆ ಅದೂನು ರಿಕವರಿ ಆಗಲಿಲ್ಲ ಅಂದರೆ ಅದಕ್ಕೇನು ನೆಕ್ಶ್ಟ್ ಸ್ಟೆಪ್ ತಗೊಳ್ಬೇಕೋ ಅದನ್ನು ಗೋರ್ಮೆಂಟ್ ಡಾಕ್ಟ್ರುಗಳು ತಗೊಳ್ತಾರೆ ಗೌರ್ಮೆಂಟ್ ಡಾಕ್ಟ್ರೂ ಒಳ್ಳೆ ಜನಗಳು ಇರ್ತಾರೆ ಅವರ ಚೆನ್ನಾಗೆ ಇದು ಟ್ರೀಟ್ಮೆಂಟ್ ತಗೊಳ್ಬೇಕಂದ್ರೆ ಭಾಳ ಇದು ಇದೆ ಅವ್ರು ಹೇಳ್ದಂತೆ ಕೇಳಬೇಕು ಅಂದರೆ ಯಾವ ಟೈಮಲ್ಲಿ ಏನೇನು ಮಾಡಬೇಕು ಏನೇನು ಟ್ರೀಟ್ಮೆಂಟ್ ತಗೊಳ್ಬೇಕಂತ ಅವ್ರು ಹೇಳ್ತಾರೋ ಅದೇ ರೀತಿಯೇ ನಡ್ಕೊಳ್ಬೇಕು ಅವರು ಹೇಳಿದಂತೆ ನಾವು ನಡ್ಕೊಳ್ಳಿಲ್ಲ ಅಂದರೆ ಅದು ಸ್ವಲ್ಪ ಇದ್ದಿದ್ದು ಮತ್ತು ಜಾಸ್ತಿ ಆಗ್ತದೆ ಅದು ಪ್ರಾಬ್ಲಮ್ ಆಗುತ್ತೆ ಈ ಕಡೆ ಹೊರಗಡೆಯೂ ಒಳ್ಳೊಳ್ಳೆ ಆಸ್ಪತ್ರೆ ಇದೆ ಹೊರಗಡೆ ಅಂದರೆ ಬರೀ ಪ್ರೈವೇಟು ಇಲ್ಲಿ ಕಣ್ಣಿಗೆ ಆಸ್ಪತ್ರೆ ಬೇರೆ ಇದೆ ಪ್ರೈವೇಟ್ ಅದು ಬರೀ ಕಣ್ಣು ನೋಡೋದು ಅಲ್ಲಿ ಬೇರೆ ಏನು ನೋಡೋದಿಲ್ಲ ಅಂದರೆ ಈ ಕಡೆ ಕಿವಿ ಕಿವಿಗೆ ಒಂದು ಆಸ್ಪೆಟ್ಲು ಪ್ರೈವೇಟ್ನವ್ರು ಮಾತ್ರ ಅಲ್ಲಿ ಬರೀ ಕಿವಿ ಬಿಟ್ಟರೆ ಬೇರೆ ಏನೂ ನೋಡೋದಿಲ್ಲ ಆ ಥರ ಇಲ್ಲಿ ಆದರೆ ಗೌರ್ಮೆಂಟ್ ಆಸ್ಪತ್ರೆಲಿ ಏ ಟು ಝಡ್ ಎಲ್ಲ ಥರ ರೋಗಕ್ಕೂ ಇದು ಆಸ್ಪತ್ರೆ ಇಲ್ಲಿದೆ ಅಲ್ಲಿ ಗೋರ್ಮೆಂಟ್ ಆಸ್ಪೆಟ್ಲೂ ಇದೆ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಅಲ್ಲಿ ಸಿಗುತ್ತೆ ಹಾಗಾಗಿ ಜನಗಳು ಗೋರ್ಮೆಂಟ್ ಆಸ್ಪತ್ರೆಯೇ ಇಷ್ಟಪಡೋದು ಪ್ರೈವೇಟು ಆಸ್ಪತ್ರೆಗಿಂತ ಗೌರ್ಮೆಂಟ್ ಆಸ್ಪತ್ರೆ ಪ್ರೈವೇಟ್ ಆಸ್ಪತ್ರೆಯಿಂದಲೂ ಒಂಥರ ಹೈ ಲೆವೆಲ್ ಅವರಿಗೆ ಅದು ಆಗುತ್ತೆ ಬಡವರಿಗಂತೂ ಆಗದೇ ಇಲ್ಲ ಯಾವ ಕಾರಣಕ್ಕೂ ಆಗೋ ಚಾನ್ಸೇ ಇಲ್ಲ ಅವ್ರಲ್ಲಿ ಹೋಗೋದು ಇಲ್ಲ ಯಾಕೆಂದ್ರೆ ಅಷ್ಟೇ ಅಷ್ಟು ಹಣದ ಒಂದು ಭಾಳ ತೊಂದರೆ ಇರುತ್ತೆ ಹಣದ ತೊಂದರೆ ಹಾಗಾಗಿ ಅವರು ಗೌರ್ಮೆಂಟ್ ಆಸ್ಪತ್ರೆನ ಇಷ್ಟಪಡ್ತಾರೆ ಗೌರ್ಮೆಂಟ್ ಆಸ್ಪತ್ರೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಡಾಕ್ಟ್ ಇದ್ದಾರೆ ಕಣ್ಣಿಗೆ ಬೇರೆ ಡಾಕ್ಟ್ರು ಕಿವಿಗೆ ಬೇರೆ ಡಾಕ್ಟ್ರು ಮೂಗಿಗೆ ಮೂಗಿಗೆ ಬೇರೆ ಡಾಕ್ಟ್ರು ಹಾಗೆ ಕೀಲು ಕೀಲು ಗೀಲು ಮುರಿದೋದ್ರೆ ಅದಕ್ಕೆ ಬೇರೆ ಡಾಕ್ಟ್ರು ಪ್ರತಿಯೊಂದಕ್ಕೂ ಡಾಕ್ಟ್ರು ಎಕ್ಸ್ಪರ್ಟ್ ಡಾಕ್ಟ್ರು ಜನ್ರಲ್ ಸ್ಪೆಷಲಿಸ್ಟ್ ಇರ್ತಾರೆಲ್ಲ ಗೌರ್ಮೆಂಟ್ ಆಸ್ಪೆಟ್ಲಲ್ಲಿ ಎಲ್ಲ ಸ್ಪೆಷಲಿಸ್ಟಿಗೆ ತೋರ್ಸ್ಕೊಂಡಿ ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲ ಒಳ್ಳೆಯದು ಆಗುತ್ತೆ ಮತ್ತೆ ಬೇಗ ಗುಣಮುಖನೂ ಆಗ್ಬೋದು ಒಂದ್ವೇಳೆ ಹೆಚ್ಚು ಕಮ್ಮಿ ಆಗಿದ್ದಾದ್ರೆ ಅವನ ಆಪ್ರೇಷನ್ ಆಗಬೇಕಂದ್ರೆ ಅಡ್ಮಿಟ್ ಮಾಡ್ಕೊಳ್ತಾರೆ ಅದು ಫ್ರೀಯಾಗಿ ಅಡ್ಮಿಟ್ ಮಾಡ್ಸ್ಕೊಳ್ತಾರೆ

ಯಾಕೆಂದ್ರೆ ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ ಇದಕ್ಕೆಲ್ಲ ಪ್ರೈವೇಟಿಗಾದರೆ ಪ್ರತಿಯೊಂದಕ್ಕೂ ಹಣ ಕೊಡಬೇಕಾಗ್ತದೆ ಅಷ್ಟೊಂದು ಹಣ ಬಡ ಜನರಲ್ಲಿ ಇರೋದಿಲ್ಲ ಭಾಳ ಕಷ್ಟ ಆಗುತ್ತೆ ಬಡಜನಗಳಿಗೆ ಹಾಗಾಗಿ ಎಲ್ಲರೂ ಗೌರ್ಮೆಂಟ್ ಆಸ್ಪತ್ರೆಗೆಯೇ ಬರೋದು ತೋರಿಸೋದು ಬಡವ್ರಿಗೆ ಒಂದು ಒಳ್ಳೆ ಉಪಯೋಗ ಆಗೋದು ಅಂದರೆ ಗೌರ್ಮೆಂಟ್ ಆಸ್ಪತ್ರೆ ಪ್ರೈವೇಟ್ ಆಸ್ಪತ್ರೆಲ್ಲಿ ಭಾಳ ಕಷ್ಟ ಆಗ್ತದೆ ಅಲ್ಲೂ ಇದೆ ಅಲ್ಲೂ ಎಕ್ಸ್ಪರ್ಟ್ ಇರ್ತಾರೆ ಎಲ್ಲ ಡಾಕ್ಟ್ರು ಇರ್ತಾರೆ ಅಂದರೆ ಅಂದರೆ ಸ್ವಲ್ಪ ಹಣ ಖರ್ಚಾಗುತ್ತೆ ಅಲ್ಲಿ ಜಾಸ್ತಿ ಹಣ ಖರ್ಚಾಗುತ್ತೆ ಇಲ್ಲಿ ಹತ್ತು ರೂಪಾಯಿ ಖರ್ಚಾಗೋದು ಅಲ್ಲಿ ಸಾವಿರೂಪಾಯಿ ಖರ್ಚಾಗುತ್ತೆ ಅಷ್ಟು ಡಿಫ್ರೆನ್ಸ್ ಇರ್ತದೆ ಟೆನ್ ಟು ಟೆನ್ ಇಷ್ಟು ಟೆನ್ ಅಂತ ಹಾಗಾಗಿ ಬಡವ್ರಿಗೆ ಅಷ್ಟೊಂದು ಹಣ ಇರುವುದಿಲ್ಲ ಹಾಗಾಗಿ ಗೋರ್ಮೆಂಟ್ ಆಸ್ಪತ್ರೆಗೆ ಹೋಗಲು ಇಷ್ಟಪಡ್ತಾರೆ ಅಲ್ಲೂ ಒಳ್ಳೊಳ್ಳೆ ಡಾಕ್ಟ್ರ್ ಇದ್ದಾರೆ ಗೌರ್ಮೆಂಟ್ ಆಸ್ಪೆಟ್ಲಲ್ಲಿ ಒಳ್ಳೊಳ್ಳೆ ಡಾಕ್ಟ್ರ್ ಇದ್ದಾರೆ ಎಲ್ಲ ಕಡೆ ಟ್ರೀಟ್ಮೆಂಟು ತಗೊಳ್ಬೋದು ಪ್ರೈವೇಟ್ ಆಸ್ಪತ್ರೆ ಅಂದರೆ ಅವ್ರು ಹೇಳೋದು ಟೈಮಿಗೆ ಹೋಗಬೇಕು ಆ ಟೈಮಲ್ಲಿ ಅಟೆಂಡ್ ಮಾಡಬೇಕು ಅಂದರೆ ಅವರು ಬಿಲ್ಲು ಹಣ ಕೊಡಲೇಬೇಕು ಒಂದೊಂದು ಟ್ರೀಟ್ಮೆಂಟಿಗೆ ಕನ್ಸಲ್ಟೇಷನ್ ಪೀಸೇ ಅಲ್ಲಿದೆ ಕನ್ಸಲ್ಟೇಷನ್ ಬರೀ ವಿಸಿಟ್ ಮಾಡೋಕೆ ಅವರಿಗೆ ದುಡ್ಡು ಗೋರ್ಮೆಂಟ್ ಡಾಕ್ಟ್ರು ಇದು ಪ್ರೈವೇಟ್ ಡಾಕ್ಟ್ರುಗಳಿಗೆ ಆದರೆ ಗೌರ್ಮೆಂಟ್ ಡಾಕ್ಟ್ರುಗಳ್ಗೆ ಆ ಥರ ಏನಿಲ್ಲ ಕನ್ಸಲ್ಟೇಷನ್ನು ಫ್ರೀ ಎಲ್ಲ ಫ್ರೀ ಟ್ರೀಟ್ಮೆಂಟು ಫ್ರೀ ನಿಮಗೆ ಹೆಚ್ಚು ಕಮ್ಮಿ ಆದರೆ ನೋಡ್ಕೊಳ್ಳೋದು ಎಲ್ಲ ಫ್ರೀ ಆದ ಭಾಳ ಇದಾದರೆ ಆಸ್ಪೆಟ್ಲಗೆ ಅಡ್ಮಿಟ್ ಮಾಡ್ಕೊಳ್ತಾರೆ ಅವರೇ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ಟು ಆಗುತ್ತಂತ ಅಲ್ಲೇನು ತೊಂದರೆ ಇಲ್ಲ ಎಲ್ಲ ಚಕಪ್ ಮಾಡ್ತಾರೆ ಚಕಪ್ ಮಾಡಿ ಈಗ ಅವ್ರಿಗೇನು ಟ್ರೀಟ್ಮೆಂಟ್ ಕೊಡಬೇಕು ಆ ಟ್ರೀಟ್ಮೆಂಟು ಕೊಡ್ತಾರೆ ಹಾಗಾಗಿ ಜನಗಳು ಭಾಳ ಗೋರ್ಮೆಂಟ್ ಆಸ್ಪತ್ರೆನ ಇಷ್ಟಪಡ್ತಾರೆ ಪ್ರೈವೇಟ್ ಆಸ್ಪತ್ರೆಗೂ ಗೋರ್ಮೆಂಟ್ ಆಸ್ಪತೆಗೂ ಭಾಳ ಡಿಫ್ರೆನ್ಸ್ ಇದೆ ಗೌರ್ಮೆಂಟ್ ಆಸ್ಪತ್ರೆಲಿ ಏನು ಸವಲತ್ತು ಸಿಗುತ್ತೋ ಅದೇ ಪ್ರೈವೇಟಲ್ಲು ಸಿಗುತ್ತೆ ಆದರೆ ಇಲ್ಲಿ ಬಡ ಜನತೆಗಳಿಗೆ ಉಪಯೋಗ ಆಗುತ್ತೆ ಹಾಗಾಗಿ ಎಲ್ಲರೂ ಗೋರ್ಮೆಂಟ್ ಆಸ್ಪತ್ರೆಯೇ ಇಷ್ಟಪಡ್ತಾರೆ